ಎಸ್ ಹೇಳಿ ಮ್ಯಾಮ್ ಎಲ್ಲಿಂದ ಕಾಲ್ ಮಾಡ್ತಾ ಇರೋದು ತಾವು ಹೌದಾ ಹಾಂ

ಓ ಬೈಕ್ ಬೇಕಾ ಬೈಕೂ ಈಗ ಸಧ್ಯ ಇಲ್ಲ ಅಲ್ಲ ರೀ ಈಗ ಈಗ ಅಂದರೆ ಸ್ವಲ್ಪ ಬಿಜಿ಼ ಅಲ್ಲಾ ಜನ ಎಲ್ಲ ಬರ್ತಾ ಇರೋ ಸಮಯ ಇದು ಸಿಕ್ಕಾಪಟ್ಟೆ ಜನ ಮೇಡಮ್ ಎಲ್ಲ ಮೊದಲೇ ಬುಕ್ ಮಾಡಿಬಿಡ್ತಾರೆ ಓ ಮೇಡಮ್ ಏನಾಗಿ ಸ್ವಾರೀ ಮೇಡಮ್ ಏನಾಗಿದೆ ಅಂದರೆ ಅದು ಜನ ಎಲ್ಲ ಜಾಸ್ತಿ ಮೊದಲೇ ಬುಕ್ ಮಾಡಿರೋದ್ರಿಂದ ಈಗ ಅರ್ಜೆಂಟ್ ಆಗಿ ನಿಮ್ಗೆ ಹೀಗೆ ಕೇಳ್ಬಿಟ್ಟರೆ ನಾವು ಕೊಡೋದು ಕಷ್ಟ ಆಗ್ತದೆ ಮೇಡಮ್ ಎಷ್ಟು ಜನ ಬರ್ತಿದೀರಾ ಎಷ್ಟು ಜನ ಬರ್ತಿದೀರಿ ನೀವು ಹೌದಾ ಹಾಗಿದ್ದರೆ ಒಂದು ಮೂರು ನಾಲ್ಕು ದಿನದಲ್ಲಿ ಸ್ವಲ್ಪ ಜನ ಹಿಂತಿರುಗ್ಸೋರ್ ಇದ್ದಾರೆ ರಿಟನ್ ಮಾಡಿ ಹೋಗೋರು ಇದ್ದಾರೆ ಬೈಕನ್ನು ಒಂದು ತ್ರೀ ಫೋರ್ ಡೇಸ್ ಬಿಟ್ಟು ಬರ್ತೀರಾ ನೀವು ಹಾಗಿದ್ದರೆ ನಾನು ನಿಮ್ಗೆ ಬುಕ್ ಮಾಡಿಕೊಡ್ತೇನೆ ಓಕೆ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು